ಫೋನ್ ಅನ್ನೋದು ಒಂದು ಉಪಯುಕ್ತಕರ ವಸ್ತು ಯಾಕಂದರೆ ನಾವು ಫೋನನ್ನ ಯೂಸ್ ಮಾಡ್ಕೊಂಡು ನಾವು ಯಾವಾಗ ಬೇಕಾದರೂ ನಮ್ಮವರಿಗೆ ಕಾಲ್ ಮಾಡ್ಬೋದು ಮೆಸೇಜಸ್ ಮಾಡ್ಬೋದು ಇಂಪಾರ್ಟೆಂಟ್ ಫೈಲ್ಸನ್ನ ಇಮೇಲ್ ಮಾಡ್ಬೋದು ಶೇರ್ ಮಾಡ್ಬೋದು ನಾವೆಲ್ಲಾದರೂ ಒಂದೊಳ್ಳೆಯ ಬ್ಯೂಟಿಫುಲ್ ಪ್ಲೇಸ್ಗೆ ಹೋದಾಗ ನಮ್ಮ ಮೆಮೊರೀಸ್ಗೋಸ್ಕರ ಫೋಟೋಸ್ ವಿಡಿಯೋಸನ್ನ ರೆಕಾರ್ಡ್ ಮಾಡ್ಬೋದು ಫೋನಿಂದ ನಮಗೆ ಬೇಕಾದಷ್ಟು ಥರ ಯೂಸಸ್ ಇದೆ ಏನು ಅಂತಂದರೆ ಫೋನಿಂದ ನಮಗೆ ಎಜುಕೇಶನ್ ಸಿಗತ್ತೆ ನಾವು ಎಲ್ಲೇ ಇದ್ರೂ ಯಾವುದೇ ಥರ ಕ್ಲಾಸ್ ಮಿಸ್ ಮಾಡ್ಕಳೋ ನೆಸೆಸಿಟಿನೆ ಇಲ್ಲ ಯಾಕಂದರೆ ನಾವು ಆನ್ಲೈನ್ ಕ್ಲಾಸಸನ್ನ ಅಟೆಂಡ್ ಮಾಡ್ಬೋದು ಅದರಿಂದಾನು ನಮಗೆ ಬೇಕಾದಷ್ಟು ಇನ್ಫೋರ್ಮೇಶನ್ ಸಿಗುತ್ತೆ ಫೋನ್ ಇದ್ದರೆ ಎಲ್ಲಾ ನಡ್ದೊಗುತ್ತೆ ಯಾರಿಗಾದ್ರೂ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಮೆಸೇಜಸನ್ನ ಹೇಳಬೇಕು ಅಂತಂದರೆ ಯಾರಿಗೂ ವೆಯ್ಟ್ ಮಾಡೊ ಅವಶ್ಯಕತೆನೆ ಇಲ್ಲ ಎಮರ್ಜೆನ್ಸಿ ಮೆಸೇಜಸನ್ನ ಕಳಸ್ಬೋದು ನಾವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಅವ್ರಿಗೆ ವಿಷಯನ ತಿಳಿಸ್ಬೋದು ಫೋನ್ ಬರಿ ಇನ್ಫಾರ್ಮೇಶನ್ನ್ನ ಶೇರ್ ಮಾಡೋಕ್ಕಷ್ಟೇ ಅಲ್ದೇ ಎಂಟರ್ಟೈನ್ಮೆಂಟ್ಗೂ ಕೂಡ ಯೂಸ್ ಆಗತ್ತೆ ನಾವು ಖಾಲಿ ಇದ್ದಾಗ ಒಬ್ಬರೇ ಆದಾಗ ನಮ್ಮ ಜೊತೆ ಯಾರೂ ಇಲ್ಲಾನ್ತಂದರೂ ಫೋನ್ ಇದ್ದರೂ ಸಾಕು ಫೋನಲ್ಲಿ ನಾವು ಬೇಕಾದಷ್ಟು ಥರ ಯೂಸನ್ನ ಮಾಡ್ಕೊಬೌದು ಹೇಗೆನ್ತಂದ್ರೆ ಎಂಟರ್ಟೈನ್ಮೆಂಟ್ಸ್ ನಮಗೆ ಬೇಕಾಗಿರೊ ಅಂಥ ಥರ ಇನ್ಫಾರ್ಮೆಷನ್ಸನ್ನ ಕೂಡ ಓದ್ಕೊಬೌದು ಬೇಕಾಗಿರೊ ಅಂಥ ಥರ ಮೂವೀಸನ್ನ ಕೂಡ ನೋಡ್ಬೋದು ಯಾವುದೇ ಥರ ಎಂಟರ್ಟೈನ್ಮೆಂಟ್ ಬೇಕಿದ್ದರೂ ಫೋನ್ ನಮಗೆ ಹೆಲ್ಪ್ ಮಾಡುತ್ತೆ ನಮಗೆ ಯಾವುದಾದ್ರೂ ಅನ್ನೋನ್ ಪ್ಲೇಸ್ಗೆ ಹೋದಾಗ ಅಲ್ಲಿ ನಮಗ್ಯಾರೂ ಪರಿಚಯ ಇಲ್ಲದೆ ಇರುವಾಗ ಅವರ ಭಾಷೆ ನಮಗೆ ಅರ್ಥ ಆಗದೆ ಇರುವಾಗ ನಮಗೆ ಹೆಲ್ಪ್ ಮಾಡೋದೇ ನಮ್ಮ ಫೋನ್ ಯಾವ ಥರ ಅಂತಂದರೆ ರೂಟ್ ಮರ್ತೋದರೆ ಬೈ ಮಿಸ್ ಆಗಿ ಬೇರೆ ರೋಡಿಗೆ ಹೋಗಿದ್ದರೆ ನಮ್ಮ ಫೋನಲ್ಲಿ ನಾವಿಗೇಶನ್ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಂಡು ಸೇಫ್ ಆಗಿ ನಮ್ಮ ಹೋಮನ್ನ ರೀಚ್ ಆಗ್ಬೋದು ಯಾರನ್ನೂ ವೆಯ್ಟ್ ಮಾಡೊ ಅಂತಹ ನೆಸೆಸಿಟಿ ಇಲ್ಲ ಯಾರ ಹತ್ತಿರನು ಹೆಲ್ಪ್ ಕೇಳೋ ಅಂಥ ನೆಸೆಸಿಟಿ ಕೂಡ ಇರೋದಿಲ್ಲ ಇನ್ನೊಂದೇನು ಅಂತಂದರೆ ನಮ್ಮ ಕೈಯಲ್ಲಿ ಫೋನಿದ್ದರೆ ನಾವು ಯಾವುದೇ ಕೆಲಸನೂ ಮರ್ಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದರೆ ನಮಗೊಂದೇ ದಿವಸ ಎರಡು ಕೆಲಸಗಳು ಇಂಪಾರ್ಟೆಂಟಾಗಿ ಮಾಡಲೇಬೇಕಾಗಿರುತ್ತೆ ಆದರೆ ಒಂದು ಕೆಲ್ಸದಲ್ಲಿ ನಾವು ತುಂಬ ಇನ್ವೊಲ್ವ್ ಆಗಿರ್ತೀವಿ ಆಗ ಇನ್ನೊಂದು ಕೆಲಸ ಮರ್ತೊಗಂತ ಚಾನ್ಸಸ್ ಇರತ್ತೆ ಫೋನ್ ಆವಾಗ ನಮಗೆ ಹೆಲ್ಪ್ ಮಾಡುತ್ತೆ ಯಾವ ಥರ ಅಂತಂದರೆ ನಮ್ಮ ಫೋನಲ್ಲಿ ರಿಮೈನ್ಡರ್ ಇರತ್ತೆ ನಾವದನ್ನ ರಿಮೈನ್ಡರ್ ಸೆಟ್ ಮಾಡಿಟ್ಟರೆ ಇನ್ನೊಂದು ಕೆಲಸನ ಮರೆಯುವಂಥ ಚಾನ್ಸೇ ಇಲ್ಲ ನಮ್ಮ ಎರಡೂ ಕೆಲಸ ಇಂಪಾರ್ಟೆಂಟ್ ಕೆಲಸಗಳ್ನ ಮಿಸ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಆಗತ್ತೆ ಹಾಗೇ ನಾವು ಮನೆಯಲ್ಲೇ ಕೂತ್ಕೊಂಡು ಫೋನಿನ ಮೂಲಕ ಆರ್ಡರ್ಸ್ ಕೂಡ ಮಾಡ್ಬೌದು ಎಲ್ಲಾದರೂ ಆಚೆ ಹೋಗಿಯೇ ಬಟ್ಟೆ ತೊಗೋಬೇಕು ಆಚೆ ಹೋಗಿಯೇ ಶಾಪಿಂಗ್ ಮಾಡಬೇಕು ಅಂತ ಯಾವುದೇ ನೆಸೆಸಿಟಿ ಇಲ್ಲ ಯಾಕೆಂತಂದರೆ ನಮ್ಮ ಫೋನು ನಮಗೋಸ್ಕರನೇ ಹೆಲ್ಪ್ ಮಾಡಕ್ಕಂತನೇ ಇದೆ ಕುತ್ಕೊಂಡತ್ರನೇ ನಾವು ಏನ್ಬೇಕಾದ್ರೂ ಮಾಡ್ಬೌದು ಬೇಕಾದಂಥ ಥರ ಬಟ್ಟೆ ತರಸ್ಬೌದು ಕ್ವಾಲಿಟಿಸ್ ಕೂಡ ಫೋನಲ್ಲೇ ಚೆಕ್ ಮಾಡ್ಬೌದು ನಮಗೆ ಫೋನ್ ಇದ್ದರೆ ಎಲ್ಲಾನು ಇದ್ದಂಗೆ ಯಾಕೆಂತಂದರೆ ಫೋನಿನ ಮೂಲಕನೇ ಆರ್ಡರ್ ಮಾಡ್ಬೌದು ಕ್ಯಾಶ್ ಟೈಮಿಗಿಲ್ಲದೆ ಇದ್ದರೂ ಏನೂ ಬೇಜಾರು ಮಾಡ್ಕೊಳೊಂತ ಅವಶ್ಯಕತೆನೆ ಇಲ್ಲ ಯಾಕಂದರೆ ಫೋನ್ನಲ್ಲಿ ಪೇಮೆಂಟ್ ಮಾಡುವಂಥ ಕೂಡ ಆಪ್ಷನ್ಸ್ ಇದೆ ಆನ್ಲೈನ್ ಪೇಮೆಂಟ್ಸನ್ನ ಮಾಡಿ ನಮ್ಗೆ ಬೇಕಾಗಿರೋದನ್ನ ತಿನ್ಬೌದು ತಗೋಬೌದು ದುಡ್ಡಿಗೋಸ್ಕರ ಕಾಯುವಂಥ ಅವಶ್ಯಕತೆನೇ ಇಲ್ಲ ಯಾಕೆಂತಂದರೆ ಫೋನ್ ಇದ್ದರೆ ಎಲ್ಲ ಇದ್ದಂಗೆ ನಾವು ಇಂಪಾರ್ಟೆಂಟ್ ಫಂಕ್ಷನ್ಸ್ಗೆ ಹೋಗಬೇಕಾಗಿರುತ್ತೆ ಆಗ ಕೂಡ ಕ್ಲಾಸನ್ನ ಮಿಸ್ ಮಾಡ್ಕೊಣೋಕ್ಕೆ ಇಷ್ಟಪಡಲ್ಲ ಆವಾಗೇನು ಮಾಡಬೇಕು ಆನ್ಲೈನ್ ಕ್ಲಾಸಸ್ಸು ನಮಗೆ ಹೆಲ್ಪ್ ಮಾಡುತ್ತೆ ಅದು ಫೋನಿನ ಮೂಲಕ ಫೋನ್ ತುಂಬ ಯೂಸ್ಫುಲ್ ಥಿಂಗ್ ನಮಗೆ ಫೋನು ಬರೀ ಎಂಟರ್ಟೈನ್ಮೆಂಟ್ಗಷ್ಟೇ ಅಲ್ದೇ ಗೊತ್ತಿಲ್ಲದೆ ಇರೋಂಥ ಎಷ್ಟೋ ಇನ್ಫರ್ಮೇಷನ್ಸನ್ನ ಕಲೆಕ್ಟ್ ಮಾಡ್ಕಳಕ್ಕೆ ನಮ್ಮ ಫೋನೇ ಯೂಸ್ ಮಾಡುತ್ತೆ ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಫೋನನ್ನ ಯೂಸ್ ಮಾಡ್ಬೌದು ಅದು ಯಾವತ್ತೂ ಕೂಡ ನಮಗೆ ಇಲ್ಲ ಅಂತ ಹೇಳೋದಿಲ್ಲ ನಾವು ಏನೇ ಕೇಳಿದ್ರು ನಮಗೆ ರೆಸ್ಪೊಂಡ್ ಮಾಡುತ್ತೆ ನಮಗೆ ರಿಮೈಂಡ್ ಮಾಡುತ್ತೆ ನಮ್ಮ ಜೊತೆಲ್ಲೇ ಇರತ್ತೆ ನಮ್ಮ ಎಲ್ಲ ಕೆಲಸಗಳ್ನೂ ಸುಲಭವಾಗಿ ಆಗೋ ಥರ ಮಾಡುತ್ತೆ ಫೋನೊಂದು ಯೂಸ್ಫುಲ್ ಥಿಂಗ್ ಈಗಿನ ದಿನದಲ್ಲಿ ಹೋಲಿಕೆ ಮಾಡಿದರೆ ಫೋನಿಲ್ಲದೆ ನಮಗೆ ಇರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಎಲ್ಲ ಕೆಲಸಗಳು ಫೋನಿನ ಮೂಲಕನೇ ಆಗುತ್ತೆ ನಾವು ಒಬ್ರಿಗೆ ಕಾಲ್ ಮಾಡದೆ ಇರೋಕ್ಕಾಗೋದಿಲ್ಲ ಇಂಪಾರ್ಟೆಂಟ್ ಮೆಸೇಜಸ್ ಹೇಳಲೇ ಬೇಕಾಗಿರುತ್ತೆ ಈಗ ದುಡ್ಡು ಕಟ್ಟೋಕ್ಕೆ ಬಿಡ್ಸ್ಕೊಳಕೆ ಹೋಗಲೇ ಬೇಕು ಬ್ಯಾಂಕಿಗೆ ಅನ್ನೋ ನೆಸೆಸಿಟಿ ಕೂಡ ಇಲ್ಲ ಯಾಕಂತಂದರೆ ನಮಗೆ ಫೋನ್ನಲ್ಲಿ ಇ ಬ್ಯಾಂಕಿಂಗ್ ಕೂಡ ಅವೈಲಬಲ್ ಇದೆ ಇ ಬ್ಯಾಂಕಿಂಗಲ್ಲಿ ನಾವು ಬ್ಯಾಂಕಿಗೆ ಹೋಗಿ ಅಲ್ಲೇ ದುಡ್ಡು ಬರೆದು ತೊಗೊಂಡು ದುಡ್ಡು ತೊಗೊಂಡು ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲವೇ ಇಲ್ಲ ಇ ಬ್ಯಾಂಕಿಂಗ್ ಮೂಲಕಾನೇ ನಮ್ಮ ಎಲ್ಲ ದಿನಚರಿ ನಡ್ದೊಗುತ್ತೆ ಫೋನ್ ಯೂಸ್ಫುಲ್ ಥಿಂಗ್